ಹಲೋ ಇವರು ನೀವು ಡಾಕ್ಟ್ರಾ ಮಾತಾಡ್ತಿರೋದು ಸರ್ ನನಗೆ ರಾತ್ರಿಯಿಂದ ತುಂಬ ನ ತಲೆನೋವುಂಟು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತೇಳಿ ನಾನು ನಿಮಗೆ ಫೋನ್ ಮಾಡಿದ್ದೇನೆ ಅರ್ಧ ತಲೆನೋವು ಬರ್ತದೆ ಸರ್ ನನಗೆ ಅರ್ಧ ತಲೆನೋವು ಎಡಗಡೆ ಎಡಗಡೆಗೆ ಬರ್ತದೆ ಅದು ತುಂಬ ಊತ ಕೂಡ ಬರ್ತದೆ ಎಡಗಡೆ ಎಡಗಡೆ ಪೂರಾ ಊತ ಬರ್ತದೆ ಒಂದು ಎರಡು ಸಲ ವಾಮಿಟ್ ಆಗಿದೆ ಮೈ ಸ್ವಲ್ಪ ಬಿಸಿಯಾಗಿದೆ ಜ್ವರ ಜ್ವರ ಕೂಡ ಉಂಟು ಇಡೀ ರಾತ್ರಿ ನಿದ್ದೆಯಿಲ್ಲ ಹಾಂ ಜ್ವರ ಇದೆ ನನಗೆ ಮಾತ್ರೆಗಳ ತರ್ಸ್ಕೊಡ್ತೀರಾ ಅಥವಾ ನೀವೇ ಕಳಿಸ್ಕೊಡ್ತೀರಾ ಅಂತ ಹೇಳಿ ಫೋನ್ ಮಾಡಿದ್ದೇನೆ ನಾನು ಮನೆಯಿಂದ ಹೊರಗೋಗ್ಲಿಕ್ಕಾಗ್ತಿಲ್ಲ ನಿಮ್ಮಲ್ಲಿ ಒಂದು ಹುಡುಗ ಇದ್ದರೆ ಕ್ಲೀನಿಕ್ಕಲ್ಲಿ ಕಳಿಸ್ಕೊಡಿ ಅಲ್ಲ ತುಂಬ ತಲೆನೋವುಂಟು ನನಗೆ ನಡಿಲಿಕ್ಕೂ ಆಗ್ತಾ ಇಲ್ಲ ಡಾಕ್ಟ್ರೇ ನನಗೆ ತುಂಬ ನಡಿಲಿಕ್ಕಾಗ್ತಾ ಇಲ್ಲ ಮೈಕೈ ಎಲ್ಲ ತುಂಬ ನೋವು ತುಂಬ ನೋವು ಮೈಕೈ ಎಲ್ಲ ತುಂಬ ನೋವು

ವಾಮಿಟ್ಟಾಗಿದೆ ವಾಮಿಟ್ ಆಗಿದೆ ಎರಡ್ ಎರಡ್ಸಲ ವಾಮಿಟ್ ಆಗಿದೆ ಹೌದು ಹೌದು ಹೌದು ಕೊಟ್ಟಿದ್ರಿ ಹ್ಞೂ

ಹಾಂ ಹಾಂ ಊಟಕ್ಕೇನು ತೊಗೊಳುದು ಡಾಕ್ಟ್ರೇ ಊಟಕ್ಕೆ ಊಟಕ್ಕೆಂತ ತೊಗೊಳುದು ಹೌದು ಹೌದು ಹಾಂ ಗಂಜಿ ಕುಡಿಲಿಕ್ಕೆ ಆಗ್ತಿಲ್ಲ ನನಗೆ ಗಂಜಿ ಕುಡಿಲಿಕ್ಕಾಗ್ತಿಲ್ಲ ಹಾಂ ಚಪಾತಿ ತಿನ್ನೋದು ಬೇಡವಾ ಡಾಕ್ಟ್ರೇ ಹೌದು ಹೌದು ಹೌದು ಅನ್ನ ತಿಳಿಸಾರು ಓಕೆನಾ ಅನ್ನ ತಿಳಿಸಾರು ಹಾಂ ಅದು ಮಾತ್ರ ಹಾಂ ಹಾಂ ಜ್ವರದ್ದು ಮಾತ್ರೆ ತೊಗೊಳ್ತೀನಿ ಆಂ ಓಕೆ ಓಕೆ ಡಾಕ್ಟ್ರೇ ಥ್ಯಾಂಕ್ ಯು ಥ್ಯಾಂಕ್ ಯು